ವ್ಯವಹಾರ ಉದ್ಯಮಗಳಲ್ಲಿ ಉಪಯೋಗಿಸಲಿಕ್ಕೆ ನೈಸರ್ಗಿಕ ಸಂಪನ್ಮೂಲಗಳು ಒಳ್ಳೆಯ ಗಾಳಿ ವ್ಯವಸ್ಥೆ ಬೇಕು ನೀರಿನ ವ್ಯವಸ್ಥೆ ಇರಬೇಕು ಸಮತಟ್ಟಾದ ನೆಲ ಇದೆಲ್ಲ ಇರಲೇಬೇಕು ಅದು ಎಲ್ಲ ಈ ಮೂರು ವಿಷಯ ಕೂಡ ಮೂರು ಇದು ಯಾವುದೆಂಥ ನೀರು ಸಮತಟ್ಟಾದ ನೆಲ ಮತ್ತೆ ಒಳ್ಳೆ ಗಾಳಿ ವ್ಯವಸ್ಥೆ ಅದು ನಮ್ಮ ಊರಲ್ಲಿ ಇವೆ ನಮ್ಮ ಪ್ರದೇಶದಲ್ಲಿ ಇವೆ ಸೋ ನಮ್ಮ ಕಡೆ ತುಂಬ ವ್ಯವಹಾರ ಮಾಡಲಿಕ್ಕೆ ಉದ್ಯೋಗ ಮಾಡಲಿಕ್ಕೆ ತುಂಬ ಕಂಪೆನಿಗಳು ಬಂದು ನೆಲೆಸಿವೆ ಈ ಮೂರು ಕಾರಣಕ್ಕೆ ಮತ್ತೊಂದು ಕಾರಣ ಅಂದರೆ ನಮಗೆ ಸಮುದ್ರ ತುಂಬ ಹತ್ತಿರವಾಗಿ ಉಂಟು ಎಲ್ಲಿ ಸಮುದ್ರ ಹತ್ತಿರವಾಗಿರ್ತದೆ ಅಂತ ಪ್ರದೇಶಗಳ ಗಳಲ್ಲೇ ಯಾವುದೇ ಉದ್ಯಮ ನಡೆಸಲಿಕ್ಕೆ ಯಾವುದೇ ಕಂಪೆನಿಗಳು ಬಂದೇ ಬರ್ತವೆ ಯಾಕೆಂದರೆ ಅವರಿಗೆ ಬೇಕಾಗಿರೋದು ನೈಸರ್ಗಿಕ ಸಂಪನ್ಮೂಲಗಳು ಎಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಜಾಸ್ತಿ ಇರ್ತವೆ ಅಲ್ಲಿಗೆ ಬಂದೆ ಬರ ಬ ಬರ್ತಾ ಬಂದೆ ಬರ್ತಾರೆ ಸೊ ನಮ್ಮ ಕಡೆ ಇಷ್ಟು ಸೌಲಭ್ಯ ಎಲ್ಲ ಸಹ ಸೌಲಭ್ಯ ಉಂಟು